ನನಗೆ ನನ್ನ ಜೀವನದಲ್ಲಿ ನನ್ನದೇ ಆದಂಥ ಒಂದು ತುಂಬ ಕನಸುಗಳಂತೂ ಸಿಕ್ಕಾಪಟ್ಟೆ ಇದೆ ಆ ಕನಸುಗಳು ಯಾವ ಥರ ಅಂತಂದರೆ ನನ್ನ ಜೀವನದಲ್ಲಿ ನಾನು ತುಂಬ ಎತ್ತರಕ್ಕೆ ಹೋಗಬೇಕು ಒಂದು ಒಳ್ಳೆ ಕೆಲಸ ತೊಗೊಂಡು ಸೆಟ್ಲ್ ಆಗಬೇಕು ಯಾರ್ಯಾರು ನನ್ನನ್ನು ನೋಡಿಕೊಂಡು ಆಡಿಕೊಂಡೆಲ್ಲ ಮಾತಾಡಿದರೋ ಅವರ ಕಣ್ಣಮುಂದೆಯೇ ನಾನು ಅವರ ಅಪ್ಪನಂತೆ ಬದುಕಬೇಕಂತ ನನಗೆ ಸಿಕ್ಕಾಪಟ್ಟೆ ಕನಸಿದೆ ಮತ್ತು ಕೆಲವೊಂದು ಕನಸಿತ್ತು ಆ ಕನಸು ನನಗೆ ಈಡೇರಲಿಲ್ಲ ಪುನೀತ್ ರಾಜ್ಕುಮಾರ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವರ ಜೊತೆಯೆಲ್ಲ ಕಾಲ ಕಳೆಯಬೇಕು ಮಾತಾಡಬೇಕು ಅಂತೆಲ್ಲ ತುಂಬ ಆಸೆ ಇತ್ತು ಅವರ ಜೊತೆ ಮಾತಾಡಿದ್ದೀನಿ ಆದರೆ ಅದು ನನ್ನ ಕನಸಲ್ಲಿ ಏನು ಅಂತಂದರೆ ಅವರ ಜೊತೆ ನನಗೆ ಇನ್ನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಅದೊಂದು ಸ್ವಲ್ಪ ನನಗೆ ನೆರವೇರಲಿಲ್ಲ ಮತ್ತು ನನ್ನ ಗುರಿ ಅಂತ ಬಂದುಬಿಟ್ಟರೆ ನನ್ನ ಜೀವನದಲ್ಲಿ ಎಲ್ಲರಿಗಿನ್ನ ಒಂದು ಒಳ್ಳೆಯ ಅತ್ಯುನ್ನತ ಮಟ್ಟದಲ್ಲಿ ನಾನು ಇರಬೇಕು ಎಲ್ಲರೂ ನನ್ನ ನೋಡಿ ಅಟ್ಲಿಸ್ಟ್ ಇಷ್ಟು ದಿನ ಏನೇನು ಮಾತಾಡ್ಕೊಂಡಿದ್ರು ನನ್ನ ಬಗ್ಗೆ ಅಂಥವರು ನನ್ನ ಹಿಂದೆ ಬಂದು ಸೆಲಟ್ ಸೆಲ್ಯೂಟ್ ಹೊಡಿಯೋ ಥರ ಆಗಬೇಕು ಮತ್ತೆ ನನ್ನ ಜೀವನದಲ್ಲಿ ನಾನು ಅರ್ನ್ ಮಾಡಬೇಕು ಮತ್ತು ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಬೇರೆಯವರಿಗೆ ಅಂತ ತುಂಬ ನನಗೆ ಗುರಿ ಇದೆ ಮತ್ತೆ ನಾನು ಒಂದು ಎಷ್ಟೇ ನನಗೆ ವಯಸ್ಸು ಆದರೂನುನು ತುಂಬ ಯಂಗಾಗಿ ಕಾಣಿಸಬೇಕು ಅಂತ ನನಗೆ ಅದೊಂದು ತುಂಬ ಕನಸಿದೆ ಮತ್ತೆ ಕನಸು ಅಂತ ಬಂದರೆ ನನಗೆ ಒಳ್ಳೆಯ ಕುಟುಂಬದಲ್ಲಿ ಬೆಳೆಯಬೇಕು ಒಳ್ಳೆ ಚೆನ್ನಾಗಿ ಇರಬೇಕು ಯಾವುದೇ ಒಂದು ಇದಿಲ್ಲದೆ ಮತ್ತೆ ಕನಸು ಅಂತ ಬಂದರೆ ನನಗೊಂದು ಕೆಲವೊಂದು ಕನಸಿತ್ತು ನನ್ನ ಮದುವೆಗೆ ನನಗೆ ಫೇವ ನನ್ ಫೇ ನನ್ನ ಫೇವ್ರೈಟ್ ಆಕ್ಟ್ರಸ್ ಆಗಿರ್ಬೋದು ಅವರನ್ನೆಲ್ಲ ಕರೆಸಬೇಕು ಒಂಥರ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ತುಂಬ ಕನಸಿದೆ ಆದರೆ ಈವಾಗ ಆ ಕನಸು ಅದು ಈಡೇರತ್ತೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಮತ್ತೆ ಅದು ನನಗೆ ಏನು ಅಂತ ಅಂದರೆ ನನಗೆ ತುಮ್ ಬಡವರಿಗೆಲ್ಲ ತುಂಬ ಸಹಾಯ ಮಾಡಬೇಕಂತ ಒಂದು ತುಂಬ ಇದಿದೆ ಅದಕ್ಕೆಲ್ಲ ನನಗೆ ಏನು ಇನ್ಸ್ಪಿರೇಷನ್ ಪ್ರೇರಣೆ ಅಂತಂದರೆ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅಟ್ಲಿಸ್ಟ್ ಅವರ ಜೊತೆನಾದ್ರೂ ನಾವು ಅವರ ಗುಣನ ಅಳವಡ್ಸ್ಕೊಂಬೇಕು ಅವರ ಥರ ಬೆಳೆಯಬೇಕು ನನ್ನ ಜೀವನದಲ್ಲಿ ತುಂಬ ಎತ್ತರಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇದೆ ಅದಕ್ಕೆಲ್ಲ ನನಗೆ ಇನ್ಸ್ಪಿರೇಷನ್ ಬಂದುಬಿಟ್ಟು ತುಂಬ ಕೆಲವೊಂದಿದೆ ಯಾಕೆಂದರೆ ತೆ ಕೆಲವರೆಲ್ಲ ತುಂಬ ಕಷ್ಟಪಟ್ಟುಬಿಟ್ಟು ಮೇಲೆ ಬಂದಿರ್ತಾರೆ ಅಂಥವರೆಲ್ಲ ತುಂಬ ಇನ್ಸ್ಪಿರೇಷನ್ ಆಗ್ತಾರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಬಂದರೆ ಈಗ ಡಾಲಿ ಧನಂಜಯ್ ಆಗಿರ್ಬೋದು ಮತ್ತು ಡಾರ್ಲಿಂಗ್ ಕೃಷ್ಣ ಅವರು ಆಗಿರ್ಬೋದು ಅವರೆಲ್ಲ ತುಂಬ ಮಧ್ಯಮ ಕುಟುಂಬದಿಂದ ಬಂದುಬಿಟ್ಟು ಇವತ್ತಿನ ದಿನದಲ್ಲಿ ಏನೋ ಒಂದು ಸಾಧನೆ ಮಾಡಿಬಿಟ್ಟು ಅವರು ಈವಾಗೊಂದು ಹಂತಕ್ಕೆ ನಿಂತಿದ್ದಾರೆ ಅವರ ಲೈಫ್ ಒಂದು ಥರ ನ ನೋಡಿಬಿಟ್ಟರೆ ನಾವೂನೂ ಈ ಥರ ಕಷ್ಟಪಟ್ಟು ಮೇಲೆ ಬರಬೇಕು ನನ್ನನ್ನು ಗುರುತಿಸಬೇಕು ಒಂದು ಸ್ವಲ್ಪ ಜನ ಅನ್ನೋದದು ತುಂಬ ಒಂದು ಕ್ರೇಜ್ ಇದೆ ನನಗೆ ಆ ಥರ ಆಗತ್ತೋ ಇಲ್ಲವೋ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಅವರನ್ನಂತೂ ಇನ್ಸ್ಪಿರೇಷನ್ ತೊಗೊಂಡು ನಾನು ಜೀವನ ಮಾಡ್ತಿರೋದು ಮತ್ತು ನನ್ನ ಜೀವನದಲ್ಲಿ ನನ್ನ ಇನ್ಸ್ಪಿರೇಷನ್ ಅಂತ ಹೋದರೆ ಪುನೀತ್ ರಾಜ್ಕುಮಾರ್ ಅವರೇ ನನಗೆ ಫಸ್ಟ್ ಇನ್ಸ್ಪಿರೇಷನ್ ಅವರ ಥರ ಇರಬೇಕು ಅವರ ಥರ ಬದುಕಬೇಕು ಅವರ ಥರ ಮಾತಾಡಬೇಕು ಅವರ ಥರ ಎಲ್ಲರ ಜೊತೆ ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ ಆಗಿರಬೇಕು ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆ ಇರಬೇಕು ಅನ್ನೋದು ತುಂಬ ಅವರು ನನಗೆ ಹೇಳಿಕೊಟ್ಟಿದ್ದಾರೆ ಅವರನ್ನು ನೋಡಿ ನಾನು ತುಂಬ ಕಲಿತಿದ್ದೀನಿ ನನಗೆ ಮತ್ತೆ ಏನು ಅಂತಂದರೆ ಒಂದು ತುಂಬ ದೊಡ್ಡ ಗುರಿ ಏನಿದೆ ಅಂತಂದರೆ ಯಾರು ಊಹೆನ ಮಾಡಿರ್ಕಾಗ ಮಾಡಿರಬಾರದು ಇಂಥವ್ನು ಹೀಗಿದ್ದವ್ನು ಹೀಗಾಗಿಬಿಟ್ನ ಅಂತ ಆ ಥರ ಬೆಳೆದು ನಾನು ತೋರಿಸಬೇಕು ಮತ್ತು ನನ್ನ ಬಗ್ಗೆ ಯಾರ್ಯಾರು ಕನಸಿಟ್ಟಿರ್ತಾರೋ ಈ ಥರ ಒಳ್ಳೇದು ಬಯಸೋವ್ರು ಅವರಿಗೆ ತಕ್ಕಂಗೆ ನಾನು ನಡ್ಕೊಬೇಕು ಚೆನ್ನಾಗಿರಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಆ ಆಸೆಗೆ ತಕ್ಕಂಗೆ ನನಗೆ ಈವಾಗ ಕೆಲವೊಂದು ಕನಸುಗಳು ಈಡೇರ್ತಿದ್ದಾವೆ ಕೆಲವೊಂದು ಕನಸುಗಳು ಈಡೇರ್ತಿಲ್ಲ ಕೆಲವೊಂದು ಟೈಮಲ್ಲಂತೂ ನನಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಒಂದು ಕೂತು ಮಾತಾಡ್ತಿರೋದು ಅವರು ನನ್ನ ಜೊತೆ ಇರೋವಂಥದ್ದು ತುಂಬ ಕನಸುಗಳಂತೂ ಬಿದ್ದುಬಿಟ್ಟಿದ್ದಾವೆ ಬಟ್ ಅದ್ಯಾವುದೂ ಇನ್ನೂ ಸರಿಯಾಗಿ ಕನಸು ನನಸಾಗೋಕೆ ಅದು ದಾರಿ ಆಗಲಿಲ್ಲ ನನಗೆ ಸೊ ಅದೊಂದು ಸ್ವಲ್ಪ ಬೇಜಾರು ಇದೆ ನನಗೆ ಅವರೇ ತುಂಬ ಒಂದು ದೊಡ್ಡ ಪ್ರೇರಣೆ ನನ್ನ ಜೀವನದಲ್ಲಿ